ನಾನು ಮೈಸೂರು ಪ್ಯಾಲೇಸ್ ಹತ್ರ ಹೋಗ್ತಾ ಇದ್ದೆ ಹಂಗೆ ಹೋಗ್ಬೇಕಾರೆ ನನ್ನ ಫ್ರೆಂಡ್ಸು ಎಲ್ಲ ಅಲ್ಲೇಯಿದ್ವಿ ಆವಾಗ ಟೂರಿಸ್ಟ್ಗಳೆಲ್ಲ ಸಿಕ್ಕಿದ್ರು ಹಂಗೆ ಮಾತಾಡ್ತಾ ಮಾತಾಡ್ತಾ ಪರಚ್ಯ ಆದರು ಅವರು ಟೂರಿಸ್ಟ್ಗಳತ್ರ ಹೋದ್ವಿ ಹಂಗೆ ಮಾತಾಡ್ತಾ ಅವರು ಮೈಸೂರಲ್ಲಿ ಏನಿದೆ ಹೆಂಗೆ ಹಂಗೆ ಹಿಂಗೆ ಏನು ಜಾಗಗಳು ಚೆನ್ನಾಗಿದೆ ಯಾವ ಥರ ಅಂತಂದ್ರು ನಾನು ಫರ್ಸ್ಟು ಪ್ಯಾಲೇಸ್ಗೆ ಗೈಡ್ ಮಾಡಿದೆ ಪ್ಯಾ ಪ್ಯಾಲೇಸ್ ಒಳಗಡೆ ಹೋದ್ವಿ ಪ್ಯಾಲೇಸ್ ಕರ್ಕೊ ಹೋದ್ವಿ ಅಲ್ಲಿಂದ ಎಂಟ್ರೀ ಎಷ್ಟು ತರ್ಟಿ ರೂಪೀಸ್ ಏನೋ ಎಂಟ್ರಿ ಕೊಟ್ವಿ ಪ್ಯಾಲೇಸ್ ಕರ್ಕೊ ಹೋದ್ವಿ ಪ್ಯಾಲೇಸಿಂದ ಪ್ಯಾಲೇಸಲ್ಲಿ ಗೋಲ್ಡು ಅಂಬಾರಿ ಮೇಯ್ನು ಅಂಬಾರಿನೆಲ್ಲ ತೋರಿಸಿದ್ವಿ ಅಂಬಾರಿ ಹತ್ರ ಹೋದ್ವಿ ಅದಾದಮೇಲೆ ಅಲ್ಲಿ ಆರ್ಸ್ ಎಲ್ಲ ತೋರಿಸಿದ್ವಿ ಎಲಿಫೆಂಟ್ಸ್ ತೋರಿಸಿದ್ವಿ ಎಲಿಫೆಂಟ್ಸ್ ಎಲ್ಲ ತೋರಿಸಿದ್ವಿ ಅದಾದಮೇಲೆ ಹಂಗೆ ಕರ್ಕೊ ಬಂದ್ವಿ ಅವ್ರನ್ನು ಅವ್ರನ್ನು ಕರ್ಕೊಂಡು ಆಮೇಲೆ ಅಲ್ಲಿಂದ ಪ್ಯಾಲೇಸಿಂದ ಈ ಕಡೆ ಪಾರ್ಕ್ಸ್ ಎಲ್ಲ ಇದೆ ಪಾರ್ಕ್ಸ್ ಹತ್ರ ಎಲಿಫೆಂಟ್ಸ್ ಇದು ಟೈಗರ್ದು ಸ್ಟಾಚ್ಯೂಸೆಲ್ಲ ಇದೆ ಅದನ್ನೆಲ್ಲ ತೋರಿಸಿದ್ವಿ ಅದು ಆಗ್ತಾಯಿದ್ದಂಗೆ ಪ್ಯಾಲೇಸೆಲ್ಲ ಮುಗಿತಾಯಿದ್ದಂಗೆ ನೆಕ್ಸ್ಟ್ ಇನ್ನೆಲ್ಲಿ ಹೋಗೋದು ಅಂತಂದ್ರು ಅಲ್ಲಿ ಮುಗಿತಾಯಿದ್ದಂಗೆ ಪ್ಯಾಲೇಸಿಂದ ಚಾಮುಂಡಿ ಇಲ್ ಕರ್ಕೋದ್ವಿ ಚಾಮುಂಡಿ ಇಲ್ಗೋದ್ವಿ ಚಾಮುಂಡಿ ಇಲ್ಲು ಚಾಮುಂಡಿ ಬೆಟ್ಟ ಮೈಸೂರಲ್ಲಿ ಫೇಮಸ್ಸು ಅಲ್ಲಿ ಕರ್ಕೋದ್ವಿ ಅಲ್ಲಿಂದ ಸೀದಾ ಬಸ್ಸಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಅಂತಿದೆ ಅಲ್ಲಿ ಕರ್ಕೋಗಿ ಪ್ಯಾಲೇಸ್ ಕರ್ಕೋದ್ವಿ ಪ್ಯಾಲೇಸ್ಗೆ ಹೋದ್ಮೇಲೆ ಚಾಮುಂಡಿ ಬೆಟ್ಟದತ್ರನೆ ಬಸ್ ಸ್ಟ್ಯಾಂಡ್ ಇರೋದು ಅಲ್ಲಿ ಕರ್ಕೋದ್ವಿ ಕರ್ಕೊ ಹೋಗ್ಬಿಟ್ಟಿ ಚಾಮುಂಡಿ ಬೆಟ್ದಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಸಿಸಿದ್ವಿ ನಮ್ಮ ಫ್ರೆಂಡ್ಸ್ ಅವರು ಎಂಟ್ರಿ ಕೊಡ್ಸಿದ್ರು ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಝೂ ಕರ್ಕೊ ಹೋದ್ವಿ ಮೈಸೂರು ಝೂ ಮೈಸೂರು ಝೂ ಅಲ್ಲಿ ಎಲಿಫೆಂಟ್ಸು ಅದು ಇದು ಎಲ್ಲ ತೋರಿಸ್ಕೊಂಡು ಆರ್ಸು ಎಲ್ಲ ಆಮೇಲೆ ಪುನಃ ಬಂದರು ಬಂದ್ಬಿಟ್ಟು ರೂಮ್ಗೆ ಎಲ್ಲಿಗೆ ಅಂತಂದ್ರು ರೂಮತ್ರ ಕರ್ಕೋದ್ವಿ ಆಮೇಲೆ ರೂಮಲ್ಲಿ ಅಲ್ಲೇ ಸ್ಟೇ ಮಾಡಿಸಿದ್ವಿ ರೂಮಲ್ಲಿ ಸ್ಟೇ ಮಾಡಿಸ್ಬಿಟ್ಟು ಪುನಃ ಬೆಳಿಗ್ಗೆ ಎದ್ರು ಬೆಳಿಗ್ಗೆ ಎದ್ದಾದಮೇಲೆ ಕೆ ಆರ್ ಎಸ್ ಡ್ಯಾಮ್ ಹತ್ರ ಅಲ್ಲಿ ಇಲ್ಲಿ ಕರ್ಕೊ ಹೋಗಿ ಅಲ್ಲಿಂದ ಪರಿಚಯ ಮಾಡಿಸ್ಕೊಂಡು ಆಮೇಲೆ ಅದು ಮುಗೀತು ಅದು ಮುಗ್ದು ಒಂದು ವೀಕ್ ಆದಮೇಲೆ ಪುನಃ ಇನ್ನೊಬ್ರು ಸಿಕ್ಕಿದ್ರು ನಮ್ಮನೆ ಇರೋದು ಅಲ್ಲೇ ಆದ್ರಿಂದ ಟೂರಿಸ್ಟ್ಗಳು ಸಿಕ್ಕಿದ್ರು ಹಂಗೇ ಪರಿಚ್ಯ ಆದರು ಪುನಃ ಪುನಃ ಅವ್ರತ್ರ ಹೋದ್ವಿ ಅವರೂ ಸೇಮ್ ಏನಿದು ಏನು ಸ್ಪೆಷಲು ಹಂಗೆ ಹಿಂಗೆ ಮೈಸೂರು ಇಷ್ಟಾಗ್ತಾ ಇಲ್ಲ ನಮಗೆ ಹಂಗೆ ಹಿಂಗೆ ಅಂದ್ರು ಅದಕ್ಕೆ ಸಾರ್ ಬನ್ನಿ ಹಂಗಲ್ಲ ಕರ್ಕೊ ಹೋಗ್ತೀನಿ ನಿಮಗೆ ಅಂತಂದ್ಬಿಟ್ಟು ಪ್ಯಾಲೇಸ್ ಹತ್ರ ಕರ್ಕೋ ಹೋದ್ವಿ ಪ್ಯಾಲೇಸಿಂದ ಎಲ್ಲ ಜಾಗಗಳು ತೋರಿಸಿಸಿದ್ವಿ ಅಲ್ಲಿಂದ ಹೊರ್ಗಡೆ ಅದು ಇದು ಸಾಮಾನುಗಳು ಅದು ಇದು ಗೇಮ್ಸ್ಗಳದ್ದು ಅದು ಇದು ಕರ್ಕೊ ಹೋದ್ವಿ ಆಮೇಲೆ ಆಟಾಡ್ಸೋದು ಕರ್ಕೊ ಹೋದ್ವಿ ಎಲ್ಲ ಮುಗಿಸಿದ್ವಿ ಅದು ಮುಗಿತಾಯಿದ್ದಂಗೆ ನೆಕ್ಸ್ಟು ಅಲ್ಲಿಂದ ಬೈ ವಾಕಲ್ಲಿ ಗರುಡ ಮಾಲು ಅಲ್ಲಿ ಇಲ್ಲಿ ಕರ್ಕೋಗಿ ಗರುಡ ಮಾಲ್ ಎಲ್ಲ ತೋರಿಸ್ಕೊಂಡು ಅದಾದಮೇಲೆ ಪುನಃ ಇದ್ಕೋದ್ವಿ ಚಾಮುಂಡಿ ಇಲ್ಸ್ಗೆ ಸಿಟಿ ಬಸ್ ಸ್ಟ್ಯಾಂಡಿಂದ ಚಾಮುಂಡಿ ಇಲ್ಸ್ಗೋಗಿ ಚಾಮುಂಡಿ ಇಲ್ಸ್ ಹತ್ರ ಎಲ್ಲ ಟ್ರಾವೆಲಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಮಾಡ್ಸಿಸಿ ಅಲ್ಲಿ ವಡೆ ಅದು ಇದು ಎಲ್ಲ ಫೇಮಸ್ಸು ಅದನ್ನೆಲ್ಲ ಕೊಡಿಸಿಸಿದ್ವಿ ಅದೆಲ್ಲ ತಿಂದಾದಮೇಲೆ ಅಲ್ಲಿಂದ ವಾಪಸ್ ಪುನಃ ಬೇರೆ ಕಡೆ ಹೋದ್ವಿ ಅಲ್ಲಿಂದ ಇನ್ನೊಂದೂರಿಗೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಪುನಃ ಝೂ ಕರ್ಕೋಗ್ತೀವಿ ಝೂ ಮುಗಿಸ್ತೀವಿ ಝೂದು ಆಗ್ತಿದ್ದಂಗೆ ಆರ್ಸ್ ರೇಸ್ ಕೋರ್ಸ್ ಕರ್ಕೋಗ್ತೀವಿ ರೇಸ್ ಕೋರ್ಸಲೆಲ್ಲ ಮುಗಿಸ್ತೀವಿ ಅದು ಮುಗಿಸ್ಕೊಂಡು ಆಮೇಲೆ ಬತ್ತಾ ಬತ್ತಾ ಜಗನ್ಮೋಹನ ಪ್ಯಾಲೇಸ್ ಅಂತಿದೆ ಅಲ್ಲಿ ಕರ್ಕೋಗ್ತೀವಿ ಅಲ್ಲಿಂದಾ ಜಗನ್ಮೋಹನ ಪ್ಯಾಲೇಸಲ್ಲಿ ಆಗಿನ ಕಾಲದಿಂದ ಅಲ್ಲಿ ಡ್ಯಾನ್ಸು ಅದು ಇದು ಎಲ್ಲ ನಡಿತದೆ ಮೈಸೂರಲ್ಲಿ ಜಗನ್ಮೋಹನ ಪ್ಯಾಲೇಸ್ ಕರ್ಕೋದ್ವಿ ಅಲ್ಲಿ ತೋರಿಸಿಸಿದ್ವಿ ಅಲ್ಲಿಂದ ಸೀದಾ ಪ್ಯಾಲೇಸ್ ಪಕ್ಕದ ರೋಡಲ್ಲಿ ಒಂದು ದೇವಸ್ಥಾನ ಇದೆ ಗಂಗಮ್ಮ ದೇವ್ರದ್ದು ಅಲ್ಲಿ ಕರ್ಕೋದ್ವಿ ಅಲ್ಲಿ ಎಲ್ಲ ಪೂಜೆ ಮಾಡಿಸಿಸಿ ಅಲ್ಲಿಂದ ಕರ್ಕೊಂಡು ತಿರುಗಾ ಸಿದ್ಧಾರ್ಥ ಲೇಔಟ್ ಹತ್ರ ಬಂದ್ವಿ ಸಿದ್ಧಾರ್ಥ ಲೇಔಟ್ ಎಲ್ಲ ತೋರಿಸ್ಕೊಂಡು ಆಮೇಲೆಲ್ಲ ಊರುಗಳ್ನ ಮೈಸೂರಲ್ಲಿ ಯಾವ್ಯಾವ ಜಾಗ ಇದೆ ಅದು ಇದು ಆ ಪ್ಲೇಸು ಈ ಪ್ಲೇಸು ದಟ್ಕಳ್ಳಿ ಸಿದ್ಧಾರ್ಥ ಲೇಔಟು ದೇವ್ರಾಜ ಮೋಹಲ್ಲಾ ಎಲ್ಲ ತೋರಿಸ್ಕೊಂಡು ಕರ್ಕೊಬತ್ತಿವಿ